ಹಲೋ ಇದು ಗೈಡ್ ಮಾತಾಡ್ತಾ ಇರೋದಾ ಮ್ಯಾಮ್ ನಾನು ತಮಿಳ್ನಾಡಿಂದ ಬರ್ತಾ ಇರೋದು ಕರ್ನಾಟಕಕ್ಕೆ ಇದೇ ಫಸ್ಟ್ ಟೈಮ್ ನಾನು ಕರ್ನಾಟಕಕ್ಕೆ ವಿಸಿಟ್ ಮಾಡ್ತಾ ಇರೋದು ನಾನು ತುಂಬ ಕೇಳಪಟ್ಟಿದ್ದೀನಿ ಕರ್ನಾಟಕದಲ್ಲಿ ಸೀಫುಡ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ನನಗೆ ನೀವು ಹೇಳ್ಬೋದಾ ಎಲ್ಲಿ ಚೆನ್ನಾಗಿದೆ ಅಂದರೆ ನಾನು ಇಲ್ಲಿ ತುಮ್ಕೂರು ಸೈಡ್ ಇದ್ದೀನಿ ತುಮಕೂರಲ್ಲಿ ಯಾವ ಥರ ಹಾಂ ತುಮಕೂರಲ್ಲಿ ಯಾವುದಾದ್ರೂ ರೆಸ್ಟೋರೆಂಟಲ್ಲಿ ನನಗೆ ಉಳ್ಕೊಳ್ಳೋಕ್ಕೆ ಮತ್ತು ಸೀಫುಡ್ ಎಲ್ಲಿ ಚೆನ್ನಾಗಿ ತುಂಬ ಸಿಗುತ್ತೆ ಅಂತ ಹೇಳ್ಲಿಕ್ಕೆ ಆಗುತ್ತಾ ನಿಮಗೆ ಎಲ್ಲೆಲ್ಲಿದೆ ಅಂತ ಹೇಳಿ ನನಗೆ ನಾನು ನೋಡ್ತೀನಿ ಒಮ್ಮೆ ಮತ್ತು ಕೂಡ ಚೆನ್ನಾಗಿರಬೇಕು ನನಗೆ ನಾನು ಬಿಕಾಸ್ ತುಂಬ ಪ್ಲೇಸಸನ್ನ ರೀಚ್ ಮಾಡೋಕ್ಕಿದೆ ಇನ್ನೂ ಹಾಗಾಗಿ ಅಂದರೆ ತುಮ್ಕೂರಲ್ಲೇ ಬೇರೆ ಬೇರೆ ಪ್ಲೇಸಸನ್ನ ನೋಡೋಕ್ಕಿದೆ ಇಲ್ಲೇ ಒಂದು ಎರಡು ದಿನ ಆಲ್ಟ್ ಆಗಬೇಕು ನಾನು ಆ ಥರ ನನಗೆ ಇರಬೇಕು ಮತ್ತು ನನಗೆ ಸೀಫುಡ್ ಕೂಡ ತುಂಬ ಚೆನ್ನಾಗಿ ಸಿಗಬೇಕು ಬಿಕಾಸ್ ನಾನು ಅಲ್ಲಿಂದ ಬಂದಿದ್ದೀನಿ ಅಲ್ವ ತುಂಬ ಕೇಳಪಟ್ಟಿದ್ದೀನಿ ನಾನು ಕರ್ನಾಟಕದಲ್ಲಿ ಸೀಫುಡ್ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ನಾನು ಇಲ್ಲಿ ಯಾರೂ ಪರಿಚಯ ಇಲ್ಲ ಅಲ್ಲವಾ ನಿಮ್ಮದು ನಂಬರ್ ಸಿಕ್ಕಿತು ನನಗೆ ನಾನು ಗೂಗಲಲ್ಲಿ ನೋಡಿದೆ ಹಾಗಾಗಿ ನಿಮಗೆ ಕಾಂಟಾಕ್ಟ್ ಮಾಡ್ಬೇಕು ಅಂತ ಕೇಳಿದೆ ನೀವು ಹೇಳ್ಬೋದಾ ನನಗೆ ಹಾಂ ಓಕೆ ಮ್ಯಾಮ್ ಅಂದರೆ ನನಗೆ ಅಲ್ಲಿ ಮೀನೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ಲವಾ ನಂಗೆ ಬೇರೆ ಬೇರೆ ಥರ ಮೀನು ಹಾಂ ಹಾಂ ಸರಿ ಮ್ಯಾಮ್ ಹಾಂ ಸರಿ ಮ್ಯಾಮ್ ಸರಿ ಮ್ಯಾಮ್ ಆಯಿತು ನನಗೆ ಈ ಮೂರರಲ್ಲಿ ನೀವು ಡಿಟೇಲ್ಸ್ ಕಳಿಸಿ ನಾನು ಲೊಕೇಶನ್ನ ಕಳಿಸಿರಿ ನಾನು

ಹಾಗೆ ಲೊಕೇಶನ್ ಕೂಡ ಕಳಿಸ್ಬಿಡಿ ಮ್ಯಾಮ್ ಹಾಂ ಮ್ಯಾಮ್ ಸರಿ ಮ್ಯಾಮ್ ಆಯಿತು ನನಗೆ ಹಾಂ ಮ್ಯಾಮ್ ಒಬ್ಬರೇ ಇರೋದು ಇವಾಗ ಸದ್ಯಕ್ಕೆ ನಾನು ನಾನು ಒಬ್ಬಳೇ ಬಂದಿದ್ದೆ ಅದಕ್ಕೋಸ್ಕರವೇ ಯಾರೂ ಇಲ್ಲಾಂತ ಕೇಳ್ಲಿಕ್ಕೆ ನಿಮಗೆ ಕಾಲ್ ಮಾಡಿದೆ ಹಾಂ ಓಕೆ ಮ್ಯಾಮ್ ಥ್ಯಾಂಕ್ ಯು ಹಾಂ ಓಕೆ ಮ್ಯಾಮ್ ಆಯಿತು ಲೊಕೇಶನ್ ಕಳಿಸಿ ನೀವು ಇದೇ ನಂಬರ್ಗೆ ಕಳಿಸಿ ನಾನು ವಾಟ್ಸಪ್ ಮಾಡಿ ನಾನು ಚೆಕ್ ಮಾಡ್ತೀನಿ ಓಕೆ ಮ್ಯಾಮ್ ಥ್ಯಾಂಕ್ ಯು